ನನಗೆ ಕೈಯಿದ್ ಆಗೊದಂಥ ಎಲ್ಲಾಕಿಂತ ವಸ್ಟ್ ಎಕ್ಸ್ಪಿರಿಯನ್ಸ್ ಯಾವ್ದು ಆಗಿದ್ಯಪ್ಪ ಅಂತಂದ್ರೆ ಟೂರಿಗೆ ಹೋಗೊ ಟೈಮಿಗೆ ನಾವು ಯಾವುದೇ ಟೂರಿಗೆ ಹೋದೆವು ಅಂದ್ರೆ ನಮ್ದು ಪರ್ಸ್ನಲ್ ಕಾರು ಇತ್ತು ಅಂತಂದ್ರೆ ಮಾತ್ರ ಹೋಗ್ಬೇಕ್ ಅಂತ ನನ್ನ ಸಜೆಶನ್ ಯಾಕಂದ್ರೆ ಪಬ್ಲಿಕ್ ಟ್ರಾನ್ಸ್ಫೋರ್ಟ್ ನಾವು ಜಾಸ್ತಿ ಇಲ್ಲಿ ಆಜು ಬಾಜು ಹೋಗೋದ್ ಇತ್ತು ಅಂದ್ರೆ ಅಟ್ಟೆ ಯೂಸ್ ಮಾಡ್ಬೇಕು ಮೊನ್ನೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ದೂರಾ ಹೋಗೊ ಸಲುವಾಗಿ ಯೂಸ್ ಮಾಡ್ದೆವು ಅದು ಅಂದ್ರು ಭಾಳ ಕಷ್ಟ ಕಷ್ಟ ಆಗ್ತದೆ ನಮ್ಗೆ ಯಾಕಪ್ಪ ಅಂತಂದ್ರೆ ಯಾಕೆ ಕಷ್ಟ ಆಗ್ತದೆ ಅಂತಂದ್ರೆ ಈಗ ಅಂತು ಸಿದ್ಧರಾಮಯ್ಯ ಅವರು ಫ್ರೀ ಬಸ್ ಮಾಡಿದಾರೆ ಯಾವ ಅವ್ರಿಗೆ ಏನ್ ಏನಂತಾರ ಹೊ ಎಲ್ಲಿಗಾದ್ರು ಹೋಬೇಕಂತೇಳಿ ಇದ್ದಿದಿಲ್ಲ ಅಂದ್ರೆ ಬಿ ಹೋಗ್ತಾರೆ ಅವ್ರು ಯಾವ್ದಕ್ ಫ್ರೀ ಬಸ್ ಇದೆ ಮನೆಗೆ ಕುಂತು ಏನು ಮಾಡೋಣಪ್ಪ ಅಂತೇಳಿ ಪ್ರವಾಸ ಮಾಡೋಕ್ ಹೋಗ್ತಾರೆ ಸೋ ಅವರೆಲ್ಲ ಫ್ರೀ ಹೋಗ್ತಾ ಇದಾರೆ ಇಷ್ಟು ರಶ್ ಆಗ್ತಾ ಇದೆ ಬಸ್ ನನಗೆ ಅಂತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡೋ ಸಲ್ವಾಗಿ ಜರಾ ಜರಾನು ಅನುಕೂಲ ಆಗ್ತಿಲ್ಲ ಯಾಕಂತ ತುಂಬ ರಶ್ ಆ ಬಸ್ ರಶ್ ಅಂತು ಇಷ್ಟು ರಶ್ ಇರುತ್ತೆ ಆ ಬಸ್ ರಶ್ ಇದ್ರು ಅದು ಪ್ರಶ್ ರಸ್ ಇದ್ರೆ ಇರಲಿ ರಶ್ ಇದ್ದ ಮೇಲು ದ ದರೋಡೆ ಕಳ್ತನ ಎಲ್ಲ ಆಗ್ತಿದೆ ಬಸ್ನಲ್ಲಿ ರಶ್ ಇರುತ್ತದೆ ಆಜು ಯಾರು ಬರ್ತಾರೆ ಬಾಜು ಯಾರು ಬರ್ತಾರೆ ಏನು ಗೊತ್ತಾಗೋದಿಲ್ಲ ಬಂದು ಕೆಸಂದ ಪರ್ಸ್ ಎಲ್ಲ ಕದ್ಕೊಂಡು ಹೋಗ್ತಾರೆ ಆ್ಯಂಡ್ ಈ ಬಸ್ನಲ್ಲಿ ಹೆಣ್ಣು ಮಕ್ಳು ಹೆಣ್ ಮಕ್ಳು ಕೂದ್ಲು ಹಿಡ್ಕೊಂಡು ಹಿಡ್ಕೊಂಡು ಜಗಳ ಆಡ್ತಿದಾರೆ ತುಂಬ ನನಗೆ ಸೀಟ್ ಬೇಕು ನಿನಗೆ ಸೀಟ್ ಬೇಕು ಫ್ರೀ ಬಸ್ ಇದೆ ನಾನು ಯಾಕೆ ಬಿಡ್ಬೇಕು ನೀನು ಯಾಕೆ ಬಿಡ್ಬೇಕು ಅಂತಂದು ಅದೊಂದು ಮೆಂಟಾಲಿಟಿ ಬಂದು ಬಿಟ್ಟಿದೆ ಅವಾಗ ಹಂಗೆ ಇರ್ತಿದ್ದಿಲ್ಲ ಮುಂಚೆ ಅವಾಗ ಯಾರೂ ಅವ್ರು ಏನಂತಾರೆ ಟಿಕೆಟ್ ತಗೊಂಡ್ರು ಅವ್ರು ಕೂತ್ರು ಅವ್ರ ಸೀಟ್ ಆಯ್ತು ಅವ್ರು ಆರಾಮಾಗಿ ಹೋಗ್ಬಿಡ್ತಾರೆ ಈಗ ಹಂಗಿಲ್ಲ ಟಿಕೆಟ್ ಕೊಡು ಬಿಡು ಇದು ನಂದೇ ಸೀಟು ಅದು ನಾನೇ ಅಂತೇಳಿ ಜಗಳ ತುಂಬ ತುಂಬ ಆಡ್ತಾಯಿದಾರೆ ಜಗಳ ಇದರಿಂದ ಏನೂ ಏನಂತಾರೆ ಅನುಕೂಲ ಆಗಲಾಗ್ಯದಪ್ಪ ಅಂತಂದ್ರೆ ಶಾಲೆ ಸ್ಟೂಡೆಂಟ್ಸ್ ನಮ್ಮಂಥ ಶಾಲೆ ಸ್ಟುಡೆಂಟ್ಸಿಗೆ ಜರಾನು ಅನುಕೂಲ ಆಗಲಾಗ್ಯದ ನಮ್ಗೆ ಓಡಾಡ್ಲಿಕ್ಕೆ ಬರಲ್ಲಾಗ್ಯದ ನಿಂದರ್ಲಿಕ್ಕೆ ಬಸ್ನಲ್ಲಿ ನಿಂದರ್ಲಿಕ್ಲೆ ಬರಲ್ಲಾಗ್ಯದ ಕಾಲೇಜಿಗೆ ದಿನ ಲೇಟ್ ಮಾಡಿ ಹೋಗ್ಲಾತಿದ್ದೊ ಬಸ್ ಪುಲ್ ರಶ್ ಇರ್ಲಾಗ್ತದ ಕಂಡಕ್ಟ್ರ್ ಟಿಕೆಟ್ ತಗಂಬೊ ಸಲುವಾಗ ಬಸ್ ಒಯ್ದು ಸೈಡಿಗೆ ಹಚ್ಚಿಸ್ಕೊಂಡ್ ಟಿಕೆಟ್ ತಗೊತಾರೆ ನಮ್ಗೆ ಅಲ್ಲೇ ಅಲ್ಲೇ ಒಂದು ಹದಿನೈದು ಮಿನಿಟ್ ಟೈಮ್ ವೇಸ್ಟ್ ಆಗ್ತದ್ ಅದು ಆದ್ಮೇಲೆ ಒಂದು ಸ್ಟಾಪಿಗೆ ನಿಂತು ನಿಂತು ಅಲ್ಲಿ ಇಳಿಲಿಕ್ಕೆ ಹದಿನೈದು ಹದಿನೈದು ಜನ ಅಲ್ಲಿ ಇಳಿಬೇಕು ಅಂದ್ರೆ ಅಲ್ಲಿ ಹತ್ತು ಮಿನಿಟ್ ಹೋಯ್ತು ಮತ್ತು ಅಲ್ಲಿ ಹತ್ತು ಮಿನಿಟ್ ಏರ್ತಾರೆ ಅವ್ರು ಟಿಕೆಟ್ ತಗೊತಾಳೆ ಕಂಡಕ್ಟರ್ ಇರ್ತಾಳೆ ಡ್ರೈವರ್ ಬಸ್ ಮುಂದೆ ಒಯ್ಯಲ್ಲ ಯಾಕಂದ್ರೆ ಬಸ್ ತುಂಬ ತುಂಬ ಲೋಡ್ ಇರ್ತದೆ ನಾ ಅದು ಆದ್ಮೇಲೆ ಈಗ ಇದು ಬಸ್ ಇನ್ನೊಂದು ತುಂಬ ಅನುಕೂಲ ಆಗಲ್ಲಾಗ್ಯದ ಒಟ್ಟಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸೆ ಮಾಡ್ಬಾರ್ದಪ್ಪ ಅಂತಂದು ಫೀಲಿಂಗ್ ಹೊಂಟದೆ ಎಲ್ಲರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ರಿ ಅಂತೇಳಿ ಇದು ಮಾಡ್ತಾರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಅಪೊಸಿಟ್ ಆಗ್ತಾಯಿದೆ ಎಲ್ಲರು ತುಂಬ ಅತಿ ಅತಿ ಪಬ್ಲಿಕ್ ಯೂಸ್ ಮಾಡ್ತಿದ್ದಾರೆ ಅತಿ ಪಬ್ಲಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ತಾರೆ ಅದಕ್ಕೆ ಎಲ್ಲರಿಗು ಪ್ರಾಬ್ಲಮ್ ಆಗ್ತಿದೆ ವಯಸ್ಸು ಆದವ್ರಿಗೆ ಅಂತು ಬಸ್ ಅದು ಏನಂತಾರೆ ಒಂದು ಸುಸೈಡ್ ಬಾಕ್ಸ್ ಇದ್ದಂಗೆ ಅಂತ ತಿಳ್ಕೋರಿ ಆ ಬಸ್ ಅಲ್ಲಿ ಹೋಗ್ಬೇಕು ಅವ್ರಿಗೆ ಹಾರ್ಟ್ ಬಂತು ಏನ್ರ ಬಂತು ಅಂದ್ರೆ ತುಂಬ ರಶ್ ರಶ್ ಇರುತ್ತಲ್ಲ ಫುಲ್ ಅವ್ರು ಎಗ್ಸಾಸ್ಟ್ ಎಗ್ಸಾಸ್ಟ್ ಆಗ್ಬಿಡ್ತಾರೆ ಫುಲ್ ಸಫಕೇಷನ್ ಆಗೋ ಕೆಸಿಂದ ವಯಸ್ಸಾದವ್ರಿಗೆ ಹೇಳೋಕ್ ಬರೋದಿಲ್ಲ ಈಗಂತು ಹಾರ್ಟ್ ಪೇಶೆಂಟ್ಸ್ ತುಂಬ ಇದ್ದಾರೆ ಸೊ ಹಾರ್ಟ್ ಪೇಶಂಟ್ ಇದ್ದವ್ರು ಬಸ್ಸಿಗೆ ಹೋಗ್ಲಿಕ್ಕೆ ಎಲ್ಲ ತುಂಬ ಕಷ್ಟ ಆಗ್ತಿದೆ ಆ್ಯಂಡ್ ಸ್ಟುಡೆಂಟ್ಸಿಗೆ ಕಷ್ಟ ಆಗ್ತಿದೆ ಎಲ್ಲ ಈಗೇನು ಯಾರು ಎಲ್ಲಕಿನ್ನ ಲೈಕ್ ಜಾಸ್ತಿ ಮಜಾ ಮಾಡ್ಲತ್ತಾರೆ ಅಂದ್ರೆ ನಮ್ಮ ಆಂಟಿದವ್ರು ನಮ್ಮ ಮಮ್ಮಿಗಂತು ನಾನು ಬಿಡೋದಿಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಕ್ಕೆ ಯಾವ್ದಕ್ ಅಂದರೆ ಅದು ತುಂಬ ತುಂಬ ಈ ಒಂದು ರಿಸ್ಕಿ ಆಗ್ಬಿಟ್ಟಿದೆ ಕಳ್ತನ ಮಾಡೋದು ಹೊಡಿಯೋದು ಬಡಿಯೋದು ಜಗಲ ಆಡೋದು ಎಲ್ಲ ತುಂಬಾ ಸೋ ಇದು ಒಂದು ಅತ್ಯಂತ ಆಗದಂತ ಪ್ರವಾಸ ಎಕ್ಸ್ಪಿರಿಯೆನ್ಸ್ ಅಂದ್ರೆ ನನ್ಗೆ ಇದೆ ನೋಡಿ ನೆಕ್ಸ್ಟ್ ಎಲ್ಲಕಿನ ಅನುಕೂಲ ಅಂದ್ರೆ ನಂದು ನಂಬಳಿ ಫ್ಯಾಮ್ಲಿ ಕಾರ್ ಇದೆ ಅದು ಫ್ಯಾಮ್ಲಿ ಕಾರ್ ನಮ್ದು ನಾವು ಎವ್ರಿ ಸಂಡೆ ಅದೇ ವೀಕೆಂಡ್ ಎವ್ರಿ ವೀಕೆಂಡ್ ನಾವು ಎಲ್ಲಾದ್ರು ಹೋಗೆ ಹೋಗ್ತೀವಿ ಲಾಸ್ಟಿಗೆ ಯಾವುದೆ ಊರಿಗೆ ಹೋಗ್ಲಿಲ್ಲ ಅಂದ್ರೆ ಡಿ ಮಾರ್ಟ್ ಇಲ್ಲ ವಿಶಾಲ್ ಮಾರ್ಟಿಗಾದ್ರು ಹೋಗೆ ಹೋಗ್ತೀವಿ ದಟ್ ಇಸ್ ಫ್ಯಾಮ್ಲಿ ಟೈಮ್ ಅದು ಅದು ಬೆಸ್ಟ್ ಟೈಮ್ ಇನ್ ಮೈ ಲೈಫ್ ಒರ್ ಇನ್ ಮೈ ಈಚ್ ಈ ವೀಕ್ ಅಂತ ನಾನು ಹೇಳ್ತೀನಿ ನಾನು ಎಲ್ಲಾದ್ರು ಹೋಗ್ತೇನೆ ಫಾರ್ ಎಗ್ಸಾಂಪಲ್ ಇಲ್ಲೆ ಸನಿಹ ರೇವಣ ಸಿದ್ದೇಶ್ವರ ಗುಡ್ಡ ಆಗಲಿ ಕಾಳ್ಗಿ ಆಗಲಿ ಬುಗ್ಗಿ ಆಗಲಿ ಸುರಪುರ ಗುಡ್ಡ ಆಗಲಿ ಮತ್ತು ಗಡಿಯಾ ಅಫ್ಜಲ್ಪುರ ಆಳ ಜೇವರ್ಗಿಯಲ್ಲಿ ಲಕ್ಷ್ಮೀ ಆಗಲಿ ಅಲ್ಲಿ ಇಂಥಲ್ಲೆಲ್ಲ ಹೋಗಿ ಕೆಸಿಂದ ನಾನು ಮಾಡ್ತೆ ಐ ಮೀನ್ ಪ್ರವಾಸ ಮಾಡ್ತೇನೆ ಈಗ ರೀಸೆಂಟ್ ಆಗಿ ನಾನು ಮಾಲ್ಗತ್ತಿಗೆ ಹೋಗಿದ್ದೆ ಅಲ್ಲೀ ನಾಗೇಶ್ವರನ ಗುಡಿ ಇದೆ ತುಂಬ ತುಂಬ ಸಕ್ಕತ್ ಆಗಿದೆ ಅವ್ರದು ನಂತರ ಮಾಡಿರೋದು ಡ್ರಾಯಿಂಗ್ ಇದೂ ಡಿಸೈನ್ ಗುಡಿ ಡಿಸೈನ್ ಆಗಲಿ ಮೂರ್ತಿಗಳಾಗಲಿ ಎಲ್ಲ ಶಿಲ್ಪಗಳು ಆಗಲಿ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಶಿಲ್ಪಗಳನ್ನ ಅಲ್ಲಿ ಏನೂ ಎರಡು ಹಾವು ದಿನ ಮುಂಜಾನೆ ಬಂದು ಕೆಸಿಂದ ಮೈ ಸ್ನಾನ ಮಾಡ್ತವಂತ ಅಲ್ಲಿ ಗುಂಡ ಇದೆ ನಮ್ಮ ರೇವಣ ಸಿದ್ದೇಶ್ವರ ಗುಡ್ಡ ಭಾಳ್ ತುಂಬ ಚೆನ್ನಾಗಿದೆ ಇಲ್ಲಿ ಚಿಂಚೋಳಿಯಲ್ಲೀ ಡ್ಯಾಮ್ ಇದೆ ಆ ಡ್ಯಾಮ್ ಸಕ್ಕತ್ತಾಗಿದೆ ಇಲ್ಲೀ ಈ ಕಡೆ ಹಲ್ಸೂರಿಗೆ ಬಂದರೆ ಅಪ್ಪಾರಾವ್ ಡ್ಯಾಮ್ ಅಂತಿದೆ ಅದು ತುಂಬ ಸಕ್ಕತ್ತಾಗಿದೆ ತ್ಯಾಂಕ್ ಯು